ಮ್ಯಾಮ್ ಲೈಬ್ರೆರಿಯೋರ ನೀವು ಹಲೋ ಹಾಂ ಕೇಳಿಸ್ತಿದೆ ಮೇಡಮ್ ಹಲೋ ಹೌದು ಮ್ಯಾಮ್ ನಾವು ರಿಟರ್ನ್ ಮಾಡಿಲ್ಲ ನೋಡಿ ಮ್ಯಾಮ್ ಆಗ್ತೈತೊ ಇಲ್ವೋ ಹೌದಾ ಮ್ಯಾಮ್

ಮ್ಯಾಮ್ ಅದರದ್ದು ಕಾಸ್ಟ್ ಎಷ್ಟು ಮ್

ಹೌದ ಮ್ಯಾಮ್ ಮತ್ತು ಇನ್ಯಾದಾರು ಬುಕ್ಕ ಬಂದಿದೆಯ ಮ್ಯಾಮ್ ರಿಲೇಟೆಡ್ ಟು ಮ್ಯಾತ್

ಹೌದ ಮ್ಯಾಮ್ ಮ್ಯಾಮ್ ನಾವು ಬುಕ್ ರಿಟರ್ನ್ ಮಾಡ್ತೇವೆ ಮ್ಯಾಮ್ ಇನ್ಯಾವುದಾದ್ರು ಹೊಸ ಬುಕ್ ಬಂದಿದ್ದರೆ ಹೇಳ್ ರೀ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಓಕೆ ತ್ಯಾಂಕ್ ಯು ಮ್ಯಾಮ್ ತಂದ್ಕೊಡ್ತೀನಿ ಮ್ಯಾಮ್

ಹಾಂ ಓಕೆ ಮ್ಯಾಮ್ ಓಕೆ ಓಕೆ ಆಯ್ತು ಹೇಳಿ ಮ್ಯಾಮ್ ನಾವು ಟ್ರೈ ಮಾಡ್ತೀವಿ ನಾವು ಬೇರೆ ಊರಿಗೆ ಬಂದೀವಲ್ಲ ಸ್ವಲ್ಪ ಅದಕ್ಕೆ ಸ್ವಲ್ಪ ಲೇಟ್ ಆಗ್ತೈತಿ ಬಟ್ ಇವತ್ತೇ ನಾವು ನಿಮಗೆ ಸಬ್ಮಿಟ್ ಮಾಡ್ತೀವಿ ಮ್ಯಾಮ್ ಬುಕ್ಕ ಓಕೆ ಮ್ಯಾಮ್ ನಾವು ಹಾಂ ತ್ಯಾಂಕ್ ಯು